ಫೋನಿನ ಉಪಯೋಗಗಳು ಫೋನಿನಿಂದ ನಮಗೆ ಹೆಚ್ಚು ಕೆಲಸಗಳನ್ನು ಮಾಡಲು ಉಪಯೋಗವಾಗುತ್ತದೆ ಈಗ ಫೋನಿನಲ್ಲಿ ಹಲವು ಕೆಲಸಗಳನ್ನು ಮಾಡಬಹುದು ಅತಿ ಹೆಚ್ಚು ಆನ್ಲೈನ್ ಕ್ಲಾಸ್ಗಳನ್ನು ಕೇಳಬಹುದು ಲಾಕ್ಡೌನ್ ಸಮಯದಲ್ಲಿ ನಮಗೆ ಪಾಠವಿಲ್ಲದೆ ತುಂಬ ಕಷ್ಟವಾಗುತಿತ್ತು ಆದರೆ ಫೋನಿನಲ್ಲಿ ಗೂಗಲ್ ಎಂಬ ಆ್ಯಪಿನಿಂದ ನಮ್ಮ ಆನ್ಲೈನ್ ಕ್ಲಾಸನ್ನು ಮಾಡುತ್ತಿದ್ದರು ಮತ್ತೆ ಫೋನ್ ಫೋನ್ ಅತಿ ಹೆಚ್ಚು ಫೋನ್ಗಳನ್ನು ಹೆಚ್ಚು ಬಳಸುತ್ತಿದ್ದಾರೆ ಫೋನಿನಲ್ಲಿ ಹೆಚ್ಚು ಗೇಮುಗಳನ್ನು ಆಡುತ್ತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಫೋನನ್ನು ಯೂಸು ಮಾಡುತ್ತಾರೆ ಮತ್ತೆ ನಮಗೆ ಹಲವು ಸಾ ಹಲವು ಹಾಡುಗಳನ್ನು ಕೇಳಬಹುದು ಹಲವು ನ್ಯೂ ವಾರ್ತೆಗಳು ನ್ಯೂಸ್ಗಳು ಎಲ್ಲವನ್ನೂ ಕೇಳಬಹುದು ಮತ್ತೆ ಹಲವು ಗೇಮುಗಳನ್ನು ಆಡಬಹುದು ಹೆಚ್ಚು ಹೆಚ್ಚು ಫೋನ್ಗಳು ಹೆಚ್ಚು ಬಳಕೆ ಆಗುತ್ತಿದೆ ಮತ್ತು ಮತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳು ಹೆಚ್ಚು ಫೋನನ್ನು ಉಪಯೋಗಿಸುತ್ತಿದ್ದಾರೆ ಫೋನಿನ ಬಗ್ಗೆ ಯಾರನ್ನಾದರೂ ಕೇಳಿದರೂ ಏನು ಏನು ಬೇಕಾದರೂ ಹೇಳುತ್ತಾರೆ ಫೋನಿನ ಫೋನಿನಿಂದ ನಮಗೆ ಹೆಚ್ಚು ಹೆಚ್ಚು ಉಪಯೋಗವಾಗುತ್ತದೆ ಮತ್ತು ಹಲವು ಕೆಲಸಗಳನ್ನು ಹಲವು ಫೋಟೋಗಳು ಹಲವು ವೀಡಿಯೊಗಳನ್ನು ಹೆಚ್ಚು ಮಾಡೋದಕ್ಕೆ ಉಪಯೋಗವಾಗುತ್ತದೆ ಮತ್ತೆ ಮನೆ ಮನೆಯವರು ನಮ್ಮನ್ನು ವಿ ನೋಡಿಕೊಳ್ಳಲು ಫೋನಿನಿಂದ ನಮ್ಮ ನಮಗೆ ಫೋನಲ್ಲಿ ಕರೆ ಮಾಡಿ ಹೆಚ್ಚು ತಿಳಿದುಕೊಳ್ಳುತ್ತಾರೆ ಅವರಿಗೂ ಸ್ವಲ್ಪ ಭಯ ಭಯ ಹೋಗುತ್ತದೆ ನಮಗೆ ಫೋನ್ ಇದ್ದರೆ ಎಲ್ಲವನ್ನು ಎಲ್ಲ ಕೆಲಸಗಳನ್ನು ಮಾಡಬಹುದು ಹಲವು ವ್ಯಕ್ತಿಗಳ ಜೊತೆ ಮಾತನಾಡ ಮಾತನಾಡಬಹುದು ಫ್ರೆಂಡ್ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ಪಿಗೆ ಟ್ರಿಪ್ಪಿಗೆ ಹೋದ್ರೆ ನಾವು ಅವರನ್ನ ಜೊತೆ ಫೋಟೋ ತೆಗೆದುಕೊಳ್ಳಲು ಉಪಯೋಗವಾಗುತ್ತದೆ ಮತ್ತು ಹೆಚ್ಚು ಗೇಮ್ ಗೇಮ್ಗಳನ್ನು ಆಡಲು ಉಪಯೋಗವಾಗುತ್ತದೆ ಮತ್ತೆ ನಮಗೆ ಬೇಜಾರಾದರೆ ಫೋನಲ್ಲಿ ಸಾಂಗನ್ನು ಹಾಕೊಂಡು ಪ್ಲೇ ಮಾಡ್ಕೊಂಡು ಕೇಳ್ಬೋದು ಮತ್ತೆ ವೀಡಿಯೊಗಳನ್ನು ನೋಡ್ಬೋದು ಆಮೇಲೆ